ಹಲೋ ಗ್ಯಾಸ್ ಏಜೆನ್ಸಿಯಾ ನೀವು ನಿಮ್ಮ ಈಗ ವಿತ ಇತ್ತೀಚೆಗ್ ತನ್ನ ತಮ್ಮ ವಿತರಣಾ ವೇಳಾಪಟ್ಟಿಯನ್ನು ಬದಲಿಸಿದೆ ಎಂದು ನನಗೆ ತಿಳಿದು ಬಂದಿದೆ ಹೊಸ ಸಮಯದ ಹೊಸ ಸಮಯ ನಮಗೆ ಸಮಯದ ಬಗ್ಗೆ ಅಭಿಪ್ರಾಯ ಹೇಳಲು ನಾನು ಈಗ ಇಚ್ಛಿಸುತ್ತೇನೆ ಯಾಕೆ ಹೇಳಿದರೆ ನೀವು ಮೊದಲು ಬೆಳಿಗ್ಗೆಯೇ ಕಳಿಸ್ತಾ ಇದ್ದಿರಿ ಅದು ನಮಗೆ ಒಳ್ಳೆಯದಾಗುತ್ತಿದ್ದು ನಾವು ಮನೆಯಲ್ಲೇ ಇರ್ತಿದ್ದೆವು ಎಲ್ಲ ಕೆಲಸ ಮಾಡಿಕೊಂಡು ಈಗ ನೀವು ಮಧ್ಯಾಹ್ನ ಬರ್ತೀವಿ ಅಂತೇಳಿ ಹೇಳ್ತೀರಿ ಅದು ಮಧ್ಯಾಹ್ನ ಬಂದರೆ ನಮ್ಗೆ ನಾವು ಈಗ ಒಂದು ಸಾ ಟೈಮಲ್ಲಿ ಇರುವುದಿಲ್ಲ ಎಲ್ಲಿ ಬೀಗ ಹಾಕಿ ಹೋಗ್ತೇವೆ ಆವಾಗ ನೀವು ಏನು ಮಾಡ್ತೀರಿ ಮನೆಯಲ್ಲಿ ತಂದು ಮನೆಯಲ್ಲಿ ತಂದಿಡ್ಬೋದು ಆದರೆ ನಾವು ದುಡ್ಡು ಕೊಡಬೇಕಲ್ಲ ಹೇಗೆ ಕೊಡುವುದು ನಾವು ಅದಕ್ಕೋಸ್ಕರ ನೀವು ನಾನು ಬದಲಾವಣೆಯನ್ನು ಮಾಡಿದ್ದು ಮಾಡಿ ಮಾಡುದು ಮಾಡಿ ನಾನು ಅದಕ್ಕೆ ಏನೂ ಉತ್ತರ ಹೇಳುವುದಿಲ್ಲ ಆದರೆ ನೀವು ಬರುವ ಟೈಮಲ್ಲಿ ನಮಗೆ ಒಂದು ಫೋನು ಮಾಡಿ ಹೇಳಿ ನಾವು ಮುಂದಿನ ದಿವಸ ಹೆ ಫೋನ್ ಮಾಡಿದರೆ ನಾಳೆ ಬರ್ತೀವಿ ನಾವು ಅಂತ ಹೇಳಿದರೆ ನಾವು ಆವಾಗ ಆ ಟೈಮಿಗೆ ರೆಡಿಯಾಗಿ ಇರ್ತೀವಿ ಈ ಅದಕ್ಕೋಸ್ಕರ ನಾನೀಗ ಫೋನ್ ಮಾಡಲಿಕ್ಕೆ ಮಾಡಿದ್ದು ನಿಮಗೆ ದಯವಿಟ್ಟು ನೀವು ನ ಬರುವ ಮೊದಲು ನಮಗೊಂದು ಇಂಥ ಟೈಮಲ್ಲಿ ನಾವು ಬರ್ತೀವಿ ಅಂತೇಳಿ ಫೋನ್ ಮಾಡಿ ಬನ್ನಿ